ರದ್ದಾದ ಆರ್ಡರಿನ ಹಣವನ್ನು ಹಿಂದಿರುಗಿಸುವಂತೆ ಕೇಳುವುದಾದರೆ ರದ್ದಾದ ಆರ್ಡರಿನ ಹಣವನ್ನು ಆರ್ಡರ್ ಎಂದು ನಮಗೆ ದೊರಕಿಲ್ಲವಾದಲ್ಲಿ ಹಣವನ್ನು ಹಿಂದಿರುಗಿಸಬೇಕಾಗುವುದು ನಿಮ್ಮ ಕರ್ತವ್ಯವಾಗಿದೆ ಯಾವುದೇ ಒಂದು ಆರ್ಡರನ್ನು ನೀಡಿದರೆ ಅದು ಕಾರಣಾಂತರಗಳಿಂದ ರದ್ದುಪಡಿಸಬೇಕಾಯಿತು ಆದರೆ ರದ್ದುಪಡಿಸಿದ ಹಣವನ್ನು ಹಿಂದಿರಿಗಿಸುವುದು ನಿಮ್ಮ ಕರ್ತವ್ಯವಾಗಿದೆ ಮಾರಾಟಗಾರರು ಮತ್ತು ಡೆಲಿವರಿ ಸಂಸ್ಥೆಯಿಂದ ಹಣ ಮರುಪಾವತಿಗಾಗಿ ಮರುಪಾವತಿಸಬೇಕಾಗಿ ವಿನಂತಿಸುತ್ತೇನೆ ಆ ಆರ್ಡರ್ನ ಸಂಖ್ಯೆಯು ಮತ್ತು ಹಣ ಪಾವತಿಸಿದ ಮಾಹಿತಿಯಂತ ಮಾಹಿತಿಯನ್ನು ನೀಡುತ್ತೇವೆ ಆರ್ಡರ್ನ ಸಂಖ್ಯೆಯನ್ನು ನೀಡಿ ಒಂದು ಸಂಖ್ಯೆಯಲ್ಲಿ ಮತ್ತು ಹಣದ ಪಾವ ಪಾವತಿಸಿದ ಮಾಹಿತಿಯಂತ ಸೂಕ್ತ ವಿವರಗಳಲ್ಲಿ ನಾವು ಆರ್ಡರ್ ಮರುಪಾವತಿಸಲು ಅರ್ಜಿಯನ್ನು ಹಾಕುತ್ತಿದ್ದೇವೆ ಒಂದು ಆರ್ಡರನ್ನು ನೀಡಿದರೆ ಅದು ಕಾರಣಾಂತರಗಳಿಂದ ರದ್ದು ಪಡಿಸಿದ್ದಾರೆ ರದ್ದುಪಡಿಸಿದ ಕಾರಣದಿಂದ ಆರ್ಡರಿನ ಹಣವನ್ನು ಹಿಂದಿರುಗಿಸಬೇಕಾಗಿ ವಿನಂತಿಸುತ್ತೇವೆ ಆರ್ಡರ್ ಆರ್ಡರ್ ಹಿಂದಿರುಗಿಸಲು ಆಲ್ರೆಡಿ ಆರ್ಡರ್ ಮಾಡಿದ ಹಣವನ್ನು ಹಿಂದಿರುಗಿಸಲು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆ ಈ ಹಣವನ್ನು ಹಿಂದಿರುಗಿಸಲು ನಿಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇನೆ ಎಂದು ಸೂಕ್ತವಾಗಿ ನಿಮಗೆ ತಿಳಿಸುತ್ತಿದ್ದೇನೆ